ಭಾರತ ಭಾರತ ಅಂದರೆ ನಿಮ್ಗೆ ಈಗಾಗಲೇ ತಿಳಿದಿದೆ ನಮ್ಮ ಭಾರತದಲ್ಲಿ ಅನೇಕ ರೀತಿಯಾದ ಜನಾಂಗ ಭಾಷೆ ಧರ್ಮ ಆಚಾರ ವಿಚಾರಗಳನ್ನು ರೂಡ್ಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಅವ್ರದ್ದೇ ಆದ ಜನಾಂಗದಲ್ಲಿ ಅವ್ರ್ದೆ ಆದ ಸ ಸಂಪ್ರದಾಯ ಮತ್ತು ಹಬ್ಬ ಹರಿದಿನಗಳನ್ನು ಆಚರ್ಕ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನಾವು ನಮ್ಮ ಭಾರತದಲ್ಲಿ ಒಂದು ತೀರ್ಥ ಸ್ ಕ್ಷೇತ್ರಗಳನ್ನು ತೆಗೆದುಕೊಂಡಾಗ ಅನೇಕ ರೀತಿಯಾದ ತೀರ್ಥಕ್ಷೇತ್ರಗಳಿವೆ ಅದರಲ್ಲಿ ನಾನು ಎಗ್ಸಾಂಪಲ್ ಅಂತ ಕೊಡಬೇಕಾದರೆ ಹಂಪಿ ಬೇಲೂರು ಹಳೆಬೀಡು ಧರ್ಮಸ್ಥಳ ಕುಕ್ಕೆ ಮೈಸೂರು ಅರಮನೆ ಅನೇಕ ರೀತಿಯಾದ ನಮಗೆ ತೀರ್ಥಯಾತ್ರೆ ಕ್ಷ ಕ್ಷೇತ್ರಗಳು ಇವೆ ನಾನು ಎಗ್ಸಾಂಪಲ್ ಆಗಿ ಒಂದು ಮೈಸೂರನ್ನು ತೆಗೆದುಕೊಂಡಾಗ ಮೈಸೂರು ಅರಮನೆ ಮೈಸೂರು ಅರ್ಮನೆ ಯಾವಾಗಪ್ಪ ಅಂದರೆ ನವರಾತ್ರಿ ನವರಾತ್ರಿ ಅಂತ ಏನ್ಮಾಡ್ತಾರೆ ಒಂಬತ್ತು ದಿನಗಳ ಹಬ್ಬ ಆ ಹಬ್ಬದಲ್ಲಿ ಆ ಮೈಸೂರನ್ನು ನೋಡೋಕೋದ್ರೆ ನಾವು ನಮಗೆ ಕಣ್ಣು ಕುಕ್ಕುವಂತೆ ಇರುತ್ತದೆ ಯಾಕಂದರೆ ಆ ಒಂದು ಬೆಳದಿಂಗಳು ಆ ಒಂದು ಲೈಟಿಂಗ್ಸ್ ಆ ನೋಡೊಕ್ಕೆ ಎರಡು ಕಣ್ಣು ಕೂಡ ನಮಗೆ ಸಾಕಾಗಲ್ಲ ಅಷ್ಟೊಂದು ಸುಂದರವಾಗಿರುತ್ತದೆ ಈ ಹಬ್ಬದ ಸಂದರ್ಭದಲ್ಲಿ ಏನಾಗುತ್ತಂದರೆ ಈ ನವರಾತ್ರಿ ಸಂದರ್ಭದಲ್ಲಿ ಎಲ್ಲ ಶಾಲೆಗಳಿಗೆ ರಜೆ ಇರುತ್ತೆ ಎಲ್ಲ ಶಾಲೆಗಳಿಗೆ ರಜೆ ಇದ್ದ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ತುಂಬ ಖುಷಿಯಾಗಿರ್ತಾರೆ ಅವರು ತಮ್ಮ ಮನೆಯಲ್ಲಿ ಇಲ್ದಿರ ತಮ್ಮ ಅಜ್ಜ ಅಜ್ಜಿಯ ಮನೆಗೆ ಹೋಗ್ತಾರೆ ಅಲ್ಲಿ ಹೋಗಿ ತುಂಬ ಸ ಸಡಗರದಿಂದ ಕುಪ್ಪಳ್ಸ್ತಾ ಇರ್ತಾರೆ ಹೊಸ ಹೊಸ ಸ್ನೇಹಿತರಾಗ್ತಾರೆ ತುಂಬ ಖುಷಿಯಿಂದ ಇರ್ತಾರೆ ನಾವು ಹಬ್ಬ ಇನ್ನೂ ಒಂದು ತಿಂಗಳು ಇದೆ ಅಂತ ಗೊತ್ತಾದ ಮೇಲೆ ಓಹ್ ಹಬ್ಬ ಬರ್ತಾ ಇದೆ ಹಬ್ಬ ಬರ್ತಾ ಇದೆ ಅದು ಮಾಡ ಅದು ಮಾಡಬೇಕು ಇದು ಮಾಡಬೇಕು ಆ ಓಹ್ ಆ ಒಂದು ವಸ್ತುವನ್ನು ತಗೊಬರ್ಬೇಕು ಹೊಸ ಬಟ್ಟೆ ತಗೋಬೇಕು ಒಂದು ಹೊಸ ಹೊಸ ಐಟಮ್ಸನ್ನು ಮನೆಗೆ ತೊಗೊಬರ್ಬೇಕು ಆನೇಕ ರೀತಿಯಾದ ನಾವು ಒಂದು ಇದ್ರಲ್ಲಿ ಇರ್ತೀವಿ ಇತ್ತೀಚಿನ ದಿನದಲ್ಲಿ ನೀವು ನೋಡ್ತಾ ಇದ್ದೀರಾ ಕೆಲಸದ ಒತ್ತಡದಲ್ಲಿ ಎಲ್ಲ ಜನರು ಸಿಲುಕಿಕೊಂಡು ಬಿಟ್ಟಿದ್ದಾರೆ ಎಲ್ಲ ಎಲ್ಲ ಇದು ಮಾಡ್ಕೊಂಬಿಟ್ಟಿದ್ದಾರೆ ಸೊ ಅಂತ ಸಂದರ್ಭದಲ್ಲಿ ಈ ಹಬ್ಬ ಅನ್ನೋದೇನಿದ್ಯಲ್ವ ಈ ಹಬ್ಬ ಅಂತ ಬಂದಾಗ ಎ ಆ ಒಂದು ಹಬ್ಬದ ಒಂದು ದಿನ ಏನಿದೆ ಆವ್ ಆ ಒಂದು ದಿನಕ್ಕೊಸ್ಕರ ನಾವು ಒಂದು ತಿಂಗಳಿಂದ ವೆಯ್ಟ್ ಮಾಡ್ತಾ ಇರ್ತೀವಿ ಹಬ್ಬ ಬಂತು ಅಂದಿದ್ದ ತಕ್ಷಣ ಎಲ್ಲ ರಜೆ ಸಿಕ್ತಾ ಇದೆ ಹಾಗೆ ಒಂದು ಹಬ್ಬದಲ್ಲಿ ಹೊಸ ಹೊಸ ಓಹ್ ಹೊಸ ಹೊಸ ಬಟ್ಟೆ ಹಾಕೋತಿವಿ ಹೊಸ ಹೊಸ ರೀತಿಯಾದ ಅಡ್ಗೆಗಳು ಮಾಡ್ತೀವಿ ಅದೇ ಆ ಹಬ್ಬಕ್ಕೆ ಏನು ಸ್ಪೆಷಲ್ ಇದೆಯೋ ಅದನ್ನು ಫಸ್ಟ್ ಪ್ರಾಮುಖ್ಯತೆ ಕೊಡ್ತೀವಿ ಮತ್ತೆ ಹೊಸ ಹೊಸ ರುಚಿ ರುಚಿಕರವಾದ ನಾವೊಂದು ಅಡಿಗೆ ಮಾಡ್ಕೊತಿವಿ ಹೊಸ ಬಟ್ಟೆ ಹಾಕೊತಿವಿ ಮತ್ತೆ ಎಲ್ಲ ಮನೆ ಮಂದಿ ಎಲ್ಲ ನಾವೊಂದು ಅದ್ರಗ ಸೇರ್ತಿವಿ ಆ ಒಂದು ಖುಷಿ ಇದೆಯಲ್ಲ ಮನೆ ಮಂದಿಯೆಲ್ಲ ಸೇರಿ ಒಂದು ನಮ್ಮ ಒಂದು ನೋವು ನಲಿವುಗಳನ್ನು ಮತ್ತು ನಮ್ಮ ಎಲ್ಲ ಹೊರತ ಅವ್ರ ಹತ್ರ ಶೇರ್ ಮಾಡ್ಕೊತಿವಲ್ಲ ಆ ಖುಷಿನೇ ಬೇರೆ ನನ್ನ ಪ್ರಕಾರ ಹಬ್ಬ ಅನ್ನೋದು ಒಂದು ನೆಪ ಅಷ್ಟೆ ಹಬ್ಬ ಅನ್ನೋದೊಂದು ನೆಪ ಎಲ್ಲರು ಒಂದು ಹತ್ತಿರ ಸೇರಿ ಆಚೆ ಖುಷಿಪಡ್ತೀವಲ್ಲ ಮತ್ತು ಎಲ್ಲ ಒಂದು ಸಂತೋಷಗಳನ್ನು ಸಡ್ಗರಗಳನ್ನ ಹಂಚ್ಕೋತಿವಿ ಹೊಸ ಹೊಸ ತಿಂಡಿಗಳನ್ನು ಮಾಡ್ಕೊಂತಿಂತೀವಿ ನಮ್ಮ ಕಷ್ಟ ಸುಖಗಳನ್ನು ನಮ್ಮ ನಮ್ಮ ತಂದೆ ತಾಯಿಗ್ಳತ್ರ ನಮ್ಮ ನಮ್ಮ ಬಂಧುಬಳಗಗಳ ಹತ್ತಿರ ಹೇಳ್ಕೊತಿವಿ ಆವಾಗ ಮನಸ್ಸು ಒಂಥರ ಹಗುರ ಅನಿಸತ್ತೆ ಸೊ ಹಬ್ಬ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಬೀರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಿನಿ ಥ್ಯಾಂಕ್ ಯು